ಸ್ಕೂಲಿಗೆ ಹೋಗ್ಬೇಕಾರಂದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ನೆಚ್ಚಿನ ವಿಷಯ ಯಾವುದು ಅಂತಂದರೆ ಒಂದು ನನಗೆ ಮ್ಯಾಥ್ಸ್ ಗಣಿತ ಅಂದರೆ ಮೊದಲಿಂದಲೂ ಬಹಳ ಇಷ್ಟ ಇತ್ತು ಹಾ ಅದ್ಯಾಕೆ ಅಂತ ಗೊತ್ತಿಲ್ಲ ನನಗೆ ಮ್ಯಾಥ್ಸ್ ಲೆಕ್ಕಗಳು ಯಾವುದೇ ಕೊಟ್ಟರೂ ಪಟ್ ಬೇಗ ಬೇಗ ಮಾಡಕ್ಕೆ ಬರ್ತಿತ್ತು ಅದು ಆಮೇಲೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದು ನನಗೆ ಬೇಗನೂ ಅರ್ಥ ಆಗ್ತಿತ್ತು ಮನೇಲೂ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಬೇಗ ಅರ್ಥ ಆಗ್ತಿತ್ತು ನನಗೆ ಯಾವತ್ತೂ ಈ ಮ್ಯಾಥ್ಸ್ ಕಷ್ಟ ಅಂತಲೇ ಅನಿಸ್ಲಿಲ್ಲ ಇನ್ನೊಂದೇನಂದ್ರೆ ನನಗೆ ಫಿಸಿಕ್ಸ್ ಬಹಳ ಇಷ್ಟ ಇತ್ತು ಫಿಸಿಕ್ಸ್ ಸೈಯನ್ಸ್ ತುಂಬ ಇಷ್ಟ ಯಾಕೆಂದರೆ ನಾಲ್ಕನೇ ಕ್ಲಾಸಲ್ಲೋ ಐದನೇ ಕ್ಲಾಸಲ್ಲೋ ಓದಬೇಕಾದರೆ ಒಂದು ಇಂಗ್ಲೀಷ್ ಪಾಠ ಇತ್ತು ನಮಗೆ ಕಲ್ಪನಾ ಚಾವ್ಲಾ ಅವರ ಮೇಲೆ ಅದನ್ನು ಓದ್ದಾಗಿಂದ ನನಗೆ ಫಿಸಿಕ್ಸ್ ಮೇಲೆ ಬಹಳ ಇಂಟ್ರೆಸ್ಟ್ ಬಂತು ಅವರು ಸಾಧನೆ ಹೇಗೆ ಮಾಡಿದರು ಏನೇನು ಓದಿದರು ಎಲ್ಲ ಗೊತ್ತಾದ ಮೇಲೆ ನಾನೂ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಬಂತು ಆವಾಗಿಂದ ನಾನು ಸ್ವಲ್ಪ ಸೈಯನ್ಸ್ನ ಜಾಸ್ತಿ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಅರ್ಥ ಮಾಡಿಕೊಂಡು ಓದಕ್ಕೆ ಶುರು ಮಾಡಿದೆ ಆಮೇಲೆ ಸೈನ್ಸಲ್ಲಿ ಹೋಗ್ತಾ ಹೋಗ್ತಾ ಏನಾಯಿತು ಹೈಸ್ಕೂಲಿಗೆ ಬರ್ತಿದ್ದಂಗೆ ಸೈನ್ಸ್ ಮೂರು ಪಾರ್ಟಾಗಿ ಡಿವೈಡ್ ಆಯಿತು ಒಂದು ಫಿಸಿಕ್ಸ್ ಇನ್ನೊಂದು ಕೆಮಿಸ್ಟ್ರಿ ಇನ್ನೊಂದು ಬಯಾಲಜಿ ಬಯಾಲಜಿ ಬಾಟನಿ ಮತ್ತು ಜಿಯೋಲಜಿ ನನಗೆ ಅಷ್ಟಕ್ಕಷ್ಟೆ ನಾನೇನು ಅಷ್ಟು ಇಷ್ಟಪಟ್ಟು ಓದ್ತಿರ್ಲಿಲ್ಲ ಬಟ್ ಓದ್ತಿದ್ದೆ ಅರ್ಥಾನೂ ಆಗ್ತಿತ್ತು ಆದರೆ ಬಯಾಲಜಿ ಲ್ಯಾಬ್ ಅಂದರೆ ನನಗೆ ಆಗಲ್ಲ ಯಾಕೆಂದರೆ ಜಿರಲೆ ಕಟ್ ಮಾಡಬೇಕು ಕಪ್ಪೆ ಕೊಯ್ದು ಡಿಸ್ಟ್ರಿಕ್ಷನ್ ಮಾಡಬೇಕು ಅವೆಲ್ಲ ಏನೋ ಒಂಥರ ಪ್ರಾಣಿಹಿಂಸೆ ಅನ್ಸೋದು ಆಮೇಲೆ ಆ ರಕ್ತ ಅದೆಲ್ಲ ನೋಡೋಕ್ಕೆ ನನಗೂ ಆಗ್ತಿರ್ಲಿಲ್ಲ ಹಾಗಾಗಿ ಬಯಾಲಜಿ ಬೇಡ ಅಂತ ಹೇಳಿ ನಾನದನ್ನು ಅಷ್ಟು ತಲೆಕೆಡ್ಸ್ಕೊಳ್ಲಿಲ್ಲ ಇನ್ನು ಕೆಮಿಸ್ಟ್ರಿ ಕೆಮಿಸ್ಟ್ರಿ ಓದಕ್ಕೆಲ್ಲ ಚೆನ್ನಾಗಿತ್ತು ಆದರೆ ನನಗೆ ಕೆಮಿಸ್ಟ್ರಿ ಲ್ಯಾಬ್ ಅಂದರೆ ಅಷ್ಟಕ್ಕಷ್ಟೆ ಆ ಲ್ಯಾಬಲ್ಲಿ ಆ ಪಿಪ್ಪೆಟ್ ಮಾಡೋದಿತ್ತು ಆ ಆ್ಯಸಿಡನ್ನು ಪಿಪ್ಪೆಟ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ಬಾಯಿಗೆ ಹೋಗಿದ್ದೂ ಇದೆ ಆಮೇಲೆ ಆ ಹೊಗೆ ಆ ಕಲ್ಲರ್ ಆ ಬೆಂಕಿ ನನಗದಷ್ಟು ಆ ಲ್ಯಾಬ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಆದರೆ ಫಿಸಿಕ್ಸ್ ಮಾತ್ರ ನನಗೆ ತುಂಬ ಇಷ್ಟ ಆ ಫಿಸಿಕ್ಸ್ ಲಾಸ್ಗಳು ಸೈಂಟಿಸ್ಟ್ ಬಗ್ಗೆ ಇನ್ಪೋರ್ಮೇಷನ್ ಅವರು ಹೇಗ್ಹೇಗೆಲ್ಲ ರಿಸರ್ಚ್ ಮಾಡಿದ್ದರು ಆ ಡಿರೈವೇಷನ್ಸ್ ಆ ಫಾರ್ಮುಲಾ ಅದೆಲ್ಲವೂ ನನಗೆ ತುಂಬಾನೇ ಈಸಿಯಾಗೂ ಅರ್ಥ ಆಗ್ತಿತ್ತು ತುಂಬ ಇಷ್ಟಪಟ್ಟು ಓದ್ತಿದ್ದೆ ನಾನು ಹೀಗೇ ನನಗೆ ಹೈಸ್ಕೂಲಿಗೆ ಬಂದ ಮೇಲೆ ಒಂದು ಎಕ್ಸಿಬಿಷನ್ ಇತ್ತು ಆ ಎಕ್ಸಿಬಿಷನಲ್ಲಿ ನಾನು ಮಾಡೆಲ್ಸ್ನ ಮಾಡಬೇಕಾಗಿತ್ತು ನಾನು ಏನು ಮಾಡಿದ್ದೆ ಅಂದರೆ ನಮ್ಮ ಯೂನಿವರ್ಸ್ ಬಗ್ಗೆ ಒಂದು ಮಾಡೆಲ್ ಮಾಡಿದ್ದೆ ಆ ಮಾಡೆಲ್ ವರ್ಕಿಂಗ್ ಮಾಡೆಲ್ ಆಗಿತ್ತು ಸ್ಕೂಲ್ ಲೆವೆಲಲ್ಲಿ ನನಗೆ ಮೊದಲನೆಯ ಬಹುಮಾನ ಬಂತು ಅದಾದ ಮೇಲೆ ಅದನ್ನು ನಾನು ಡಿಸ್ಟ್ರಿಕ್ಟ್ ಲೆವೆಲ್ಲಿಗೆ ತೊಗೊಂಡು ಹೋದೆ ಡಿಸ್ಟ್ರಿಕ್ಟ್ ಲೆವೆಲ್ಲಿಗೆ ತೊಗೊಂಡು ಹೋದಾಗ ಅಲ್ಲೂ ಕೂಡ ನನಗೆ ಮೊದಲನೆಯ ಬಹುಮಾನಾನೇ ಬಂತು ಮತ್ತೆ ನಾನು ಸ್ಟೇಟ್ ಲೆವೆಲ್ಲಿಗೆ ಹೋದಾಗ ಅಲ್ಲಂತೂ ಕಾಂಪಿಟೇಶನ್ ತುಂಬ ಟಫ್ ಅನ್ಸ್ತಿತ್ತು ಅಂದರೆ ತುಂಬ ಮಾಡಲ್ಸ್ಗಳು ಬಂದಿತ್ತು ಎಲ್ಲ ದೊಡ್ಡ ದೊಡ್ಡ ಸ್ಕೂಲಿಂದ ಎಲ್ಲ ಮಾಡೆಲ್ಸ್ ತೊಗೊಂಡು ಬಂದಿದ್ದರು ಆದರೆ ನನ್ನ ಮಾಡೆಲ್ಲೂ ಯಾವುದರಲ್ಲೂ ಕಡಿಮೆ ಇರಲಿಲ್ಲ ನನ್ನದು ಆವಾಗೇನೆ ಮೋಟ್ರ್ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ಸ ಬ್ಯಾಟ್ರಿ ಎಲ್ಲ ಯೂಸ್ ಮಾಡಿ ಕಂಪ್ಲೀಟಾಗಿ ವರ್ಕಿಂಗ್ ಮಾಡೆಲ್ನೇ ಮಾಡ್ಕೊಂಡು ಹೋಗಿದ್ದೆ ಅದರ ಜೊತೆಗೆ ನನ್ನ ಎಕ್ಸ್ಪ್ಲೆನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಪ್ರಿಪೇರಾಗಿ ಹೋಗಿದ್ದೆ ನಾನು ಎ ಸ್ಕ್ಲೆ ಗೆಸ್ಟ್ ಬಂದೋರು ಮತ್ತು ಜಡ್ಜ್ಗಳು ಕೇಳಿರುವ ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡೋದು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಹಾಗಾಗಿ ನನಗೆ ಅಲ್ಲೂ ಕೂಡ ಮೊದಲನೆಯ ಬಹುಮಾನ ತೊಗೊಂಡು ಬರಕ್ಕಾಯ್ತು ಅದು ಯಾವಾಗ ನನಗೆ ಅಷ್ಟೆಲ್ಲ ಲೆವೆಲ್ ತನಕ ಹೋಗಿ ಬಹುಮಾನ ಎಲ್ಲ ತೊಗೊಂಡು ಬರಕ್ಕಾಯ್ತೋ ಆವಾಗಿಂದ ಇನ್ನೂ ನನಗೆ ಫಿಸಿಕ್ಸ್ ಮೇಲೆ ಕಾನ್ಸನ್ಟ್ರೇಷನ್ ಜಾಸ್ತಿ ಆಯಿತು ಫಿಸಿಕ್ಸ್ ಈ ಕಡೆ ಥಿಯರಿ ಓದ್ತಿದ್ದೆ ಅದನ್ನು ನಾನು ಬೈ ಹಾರ್ಟ್ ಎಲ್ಲ ಮಾಡ್ತಿರ್ಲಿಲ್ಲ ಅದನ್ನು ಅರ್ಥ ಮಾಡ್ಕೋತಿದ್ದೆ ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲಿ ನಾನು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ಲ್ಯಾಬಲ್ಲೂ ಅಷ್ಟೇ ನಾನು ಎಕ್ಸ್ಪರಿಮೆಂಟ್ಸ್ ಎಲ್ಲ ಎಲ್ಲರ್ಗಿಂತ ಬೇಗ ಬೇಗ ಮಾಡ್ತಿದ್ದೆ ರೆಕಾರ್ಡ್ ಬರಿಯೋದು ಸುಲಭ ಆಗಿತ್ತು ನನಗೆ ಅದರದ್ದು ಔಟ್ಪುಟ್ ಬರಿಯೋದು ಸುಲಭ ಆಗಿತ್ತು ಹಾಗಾಗಿ ನನಗೆ ಫಿಸಿಕ್ಸ್ ಮೇಲೆ ಮೊದಲಿಂದನೂ ತುಂಬಾನೇ ಇಂಟ್ರೆಸ್ಟ್ ಬಂದು ನಾನು ಅದರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ನನಗೆ ಈಗಲೂ ಅಷ್ಟೇನೇ ಫಿಸಿಕ್ಸ್ ಸೈಯನ್ಸ್ ಅಂತಂದರೆ ಮ್ಯಾಥ್ಸ್ ಸೈಯನ್ಸ್ ಅಂದರೆ ತುಂಬಾನೇ ಇಷ್ಟ ಈಗಲೂ ಯಾರಾದರೂ ಏನಾದರೂ ಒಂದು ಲೆಕ್ಕ ಕೊಟ್ಟುಬಿಟ್ಟು ಮಾಡು ಅಂತ ಕೊಟ್ಟರೆ ಅದು ಎಂಥ ಲೆಕ್ಕವೇ ಆಗಲಿ ಕುತ್ಕೊಂಡು ತಲೆಕೆಡ್ಸ್ಕೊಂಡಾದ್ರು ನಾನು ಮಾಡಿ ಮುಗಿಸ್ತೀನಿ ಬೇಗ ಮಾಡಕ್ಕಾಗಿಲ್ಲ ಅಂದ್ರೂನು ಸ್ವಲ್ಪ ಟೈಮ್ ತೊಗೊಂಡಾದ್ರು ಮಾಡಿ ಮುಗಿಸಿಯೇ ಮುಗಿಯೋವರೆಗೂ ನನಗೆ ಅದು ಸಮಾಧಾನ ಇರಲ್ಲ ಹಾಗೆ ಇದೂ ಅಷ್ಟೇ ಸೈಯನ್ಸ್ ಬಗ್ಗೆ ಏನೇ ಹೊಸದಾಗಿ ಕ್ವಿಜ್ ಬರಲಿ ಅಥವಾ ಏನಾದರೂ ಪ್ರೊಗ್ರಾಮ್ ಬರಲಿ ಅದನ್ನೆಲ್ಲ ಈಗಲೂ ಅಷ್ಟೇ ಇಂಟ್ರೆಸ್ಟಿಂದ ನೋಡ್ತೀನಿ ಯಾಕೆಂದರೆ ನನಗೆ ಈಗಲೂ ಆ ಸಬ್ಜೆಕ್ಟ್ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಇದೆ ಅದರ ಮೇಲೆ ಮುಂದುವರಿಯಕ್ಕಾಗಲಿಲ್ಲ ಆದರೂ ಕೂಡ ಆ ಇಂಟ್ರೆಸ್ಟಾಗಲಿ ಆ ಅಭಿರುಚಿ ಆಗಲಿ ಇನ್ನೂ ನನಗೇನೂ ಕಡಿಮೆಯಾಗಿಲ್ಲ ಹೀಗೆ ನನಗೆ ಸೈಯನ್ಸ್ ಮ್ಯಾಥ್ಸ್ ಅಂದರೆ ಮಾತ್ರ ತುಂಬಾನೇ ಇಷ್ಟ